ಆನ್ಲೈನ್ದಾಗ ಎಣ್ಣೆ ಆಡ್ರ್ ಮಾಡ್ತಾರಂತ ನನ್ನ ದೋಸ್ತಿಯರು ಹ್ಯಾಂಗ ಮಾಡ್ತಾರೇನೋ ಆಡ್ರ್ ಮಾಡರಿ ಅಂಥೇಳಿ ಯೋಚನೆ ಮಾಡಾತ್ತೀರಿ ಖರೇಂದ್ರ ಅದು ಹೆಂಗೆ ಬರ್ತದೇನೋ ಗೊತ್ತೇ ಆಗಲ್ಲ ಹೋಗ್ಯದ ಹ್ಯಾಂಗೆ ಮಾಡ್ಬೇಕು ಏನೋ ನಮ್ಮದು ಮಕ್ಕಳು ಭೀ ಆಡ್ರ್ ಮಾಡ್ರ ಮಮ್ಮಿ ಎಷ್ಟು ಚೆಂದ ಬರ್ಲತ್ತವ ನಮ್ಮ ಆಂಟಿರೆಲ್ಲ ತರ್ಸ್ಕೊಂಡಾರ ಆಜು ಬಾಜುದವ್ರೆಲ್ಲ ಹಾಗೆ ತರಿಸ್ಕೊಂಬರಿ ನಾವು ಬೆ ಯಾಕೆ ನಮ್ಮ ದುಖಾನೆಲ್ಲ ದೂರವ ನಡ್ಕೊತ ಹೋಗಿ ತರ್ಬೇಕು ಎಣ್ಣೆ ಎಲ್ಲ ನಮ್ಗೆ ಆಗಲ್ಲ ಹೋಗ್ಯದ ಜರ ಹೋಗಿ ಆಡ್ರ್ ಮಾಡ್ತೆ ಮಮ್ಮಿ ಯಾಕೆ ಹಂಗೆ ಮಾಡ್ತೀರಿ ಮತ್ತು ಮಾಡ್ತೇವೆ ನಮ್ಮ ದೋಸ್ತರೆಲ್ಲ ಹಚ್ಕೊಂಡರ್ರಿ ಎಣ್ಣೆ ಹಚ್ಕೊಂಡ್ರು ಬಟ್ ಎ ಹಂಗೆ ಚೆಂದಾಗಲ್ದು ಅದು ಕೂದಲೆಲ್ಲ ಇದೆ ತ ಒಂದು ಆಡ್ರ ಮಾಡಿದ್ರ ಒಂದು ಬರ್ತದೆ ಯಾವ್ದು ಬರ್ತದೋ ಯಾವ್ದು ಇಲ್ವೋ ಯಾಕೆ ಮಾಡ್ತೀರಿ ಮಗ ಬ್ಯಾಡ ಮತ್ತೆ ಚಲೋ ಇದ್ದರೆ ಚಲೋ ಇದ್ದರೆ ಚಲೋ ನೋಡ್ರಿ ಇಲ್ಲದ್ರದ ಕೂದಲೆಲ್ಲ ಹಾಳು ಐತವ ಯಾಕೆ ಹಂಗೆ ಮಾಡೋದು ಸುಮ್ಮನೆನೆ ಮತ್ತು ಬ್ಯಾಡ ಇಲ್ದ ಒಂದು ಯಾಕೆ ಮಾಡ್ತೀರಿ ಇಲ್ಲ ಮಮ್ಮಿ ನಾವು ಮಾಡ್ತೇವೆ ಚೆಂದ ಇರ್ತದೆ ಕೋ ಪ್ಯಾರಾಶೂಟ್ ಎಣ್ಣೆ ಚಲೋ ಅದ ನಾ ಹೋಗಿ ಪ್ಯಾರಾಶೂಟ್ ಎಣ್ಣೆ ಮಾಡ್ತೆ ನಾನು ತರಿಸ್ತೆ ಮಮ್ಮಿ ಚಲೋ ಅದ ನಮ್ಮ ದೋಸ್ತರೆಲ್ಲ ಹಚ್ಕೊಂಡಾರ ಚಲೋ ಅದ ತಲೆ ಎಲ್ಲ ಚಲೋ ಕೂದಲೆಲ್ಲ ಬೆಳ್ದವೆ ಅಂತ ಹೇಳ್ಯಾರ ನಾ ತರಸ್ತೆ ಅಂತಂದು ತರ್ಸಿ ಮತ್ತೆ ಅಂತ ಹೇಳಿದೆ ರೀ ಅದು ತರಸಿದ್ರ ಒಂದು ಎಣ್ಣೆ ಹೇಳಿದೆ ರೀ ಆರ್ಡರ್ ಮಾಡಿದೆ ಬೇರೆದೆ ಬಂದಿದೆ ಪ್ಯಾರಾಶೂಟ್ ಆರ್ಡರ್ ಮಾಡಿದ್ದೆ ನಾನು ಬೇರೆ ಎಣ್ಣೆ ಬಂದಿದೆ ಅದು ಹಚ್ಕೊಂಡಿದೀವ್ರೀ ನಮ್ಮ ಮಗ್ಳಿಗೆ ಹಚ್ಚಿದಿ ನಾ ಹಚ್ಕೊಂಡಿದ್ದೆ ಕೂದಲೆಲ್ಲ ಉಜ್ಜೋಗ್ಯಾವ ಚೆಂದೆ ಬಂದಿಲ್ಲ ರೀ ಅದು ಎಣ್ಣೆ ಒಂದೊಂದು ಜರ ಚಂದಿಲ್ಲ ಹೇನು ಭೀ ಆಗ್ಯಾವ್ರಿ ಮತ್ತೆ ಏನು ಮಾಡೋದೊ ಏನೋ ಗೊತ್ತಾಗಲ್ಲ ಹೋಗ್ಯದ ಅದ್ಕೆ ವಾಪಸ್ಸು ಹೆಂಗೆ ಕಳಿಸ್ಬೇಕು ಅದು ಭೀ ಗೊತ್ತಿಲ್ಲ ನನಗೆ ಆನ್ಲೈನ್ ಹೆಂಗೆ ಆಡ್ರ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಿಲ್ಲ ನಮ್ಮ ಮಗಳು ಜಿದ್ದು ಜಿದ್ದು ಮಾಡಿ ತರಿಸಿದವ್ಳು ರೀ ಇಲ್ದಿದ್ರ ನಾ ತರಿಸ್ತಿದ್ದಿಲ್ರಿ ದುಖಾನ್ದಾಗೆ ಹೋಗಿ ತಗೋತಿದ್ದೆವು ಎಷ್ಟು ತಡ ಆದ್ರು ಭೀ ಎರಡು ದಿನ ಆದ್ರು ಭೀ ನಾವು ದುಖಾನ್ದಾಗ ತರಿಸ್ಕೊಂಡೆ ಹಚ್ಕೋತೀವಿ ರೀ ಆಗ ಭೀ ಈಗ ತರಿಸ್ದೆ ಅದು ಯಾ ಕೂದಲೆಲ್ಲ ಉಚ್ಚ್ ಹೋಗ್ಯವ ಏನು ಮಾಡ್ಬೇಕೇನೋ ಗೊತ್ತಾಗಲ್ಲ ಹೋಗ್ಯದ ಎಲ್ಲ ಹಾಳು ಹಾಳಾಗ್ಯಾವ ರೀ ಅನ್ಗಡ ಚೆಂದಿದ್ದು ನಮ್ಮ ಕೂದಲು ಉದ್ದುದ್ದ ಇದ್ದವ್ ರೀ ತಣ್ಣಗೆ ಆಗಿ ಹೋಗ್ಯವ ಎಲ್ಲ ಉಚ್ಚ್ ಹೋಗಿ ಮತ್ತೀಗಿದಕ್ಕೆ ಹೆಂಗೆ ಕಳಿಸ್ಬೇಕು ರೊಕ್ಕ ದಂಡ ಎಲ್ಲ ಮಾಡಿ ನಮಗೆ ಹೇಳಿದ ಮಾತು ಒಂದು ಕೆಳಲ್ವಲ್ಲ ರೀ ಈ ಪಾರ್ಗಳು ಗೊತ್ತೇ ಆಗಲ್ತು ಏನು ಮಾಡ ರೀ ನಂಬಲ್ಲ ಹೇಳಿದ್ರೆ ಅಂತ ರೀ ತಂದರ ನಮ್ಮ ಮನೆಯವ್ರೆಲ್ಲ ಬೈದರು ಹಂಗ್ಯಂಗೆ ತಂದು ಹಚ್ದಿ ಅಂತಂದರೆ ಕೂದಲೆಲ್ಲ ನೋಡಿ ಬೈ ಬೈ ಬೈದರು ರೀ ನಮ್ಮ ಮನೆಯವರು ಏನು ಮಾಡಾರ್ ಏನೋ ಈಗ ಹ್ಯಾಂಗ ಮಾಡ್ಲಾಕ್ ರೀ ಬರಲ್ಲ ಹೋಗ್ಯದ ರೀ ಇದಕ್ಕೆ ಹ್ಯಾಂಗೆ ಮಾಡ್ಲ ಏನೋ ಎಣ್ಣೆಗೆ ವಾಪಸ್ಸು ಮಾಡ್ದರ ರೊಕ್ಕ ಭೀ ಕೊಡ್ತಾರೋ ಇಲ್ವೋ ಅದಕ್ಕೆ ಆನ್ಲೈನಲ್ಲಿ ವಾಪಸ್ಸು ಹೆಂಗೆ ಮಾಡಬೇಕು ಅದು ಭೀ ಗೊತ್ತಾಗಲ್ಲ ಹೋಗ್ಯದ ನನಗೆ ಈಗ ಹ್ಯಾಂಗ ಮಾಡಬೇಕೇನೊ ಮಗಳಿಗೆ ಹೇಳ್ತೀ ರೀ ಮಾಡ್ತಾಳೋ ಮಾಡಲ್ಯೋ ಅದು ಭೀ ಗೊತ್ತಿಲ್ಲ ಕೊನೆದಾಗಿ ರೊಕ್ಕ ಬರ್ತವೋ ರೊಕ್ಕ ಇದಾಗೆ ಕೊಡ್ತಾರೋ ಗೊತ್ತಿಲ್ಲ ಕೂದಲೆಲ್ಲ ಉಚ್ಚೋದವ್ ರೀ ಹ್ಯಾಂಗೆ ಮಾಡ್ಬೇಕು ಏನೋ ಚಲೋ ಇಲ್ಲ ರೀ ಎಣ್ಣೆ ಏನು ಮಾಡೋದು